ಹಲೋ ಹೌದ್ ಹೌದು ಹೌದು ಹೌದು ರೀ ಏನು ಮಾಡ್ಬೇಕ್ ಎಲ್ಲ ಕಡೆ ಮಳೆ ಗಾಳಿ ಬಂದು ಗಾಳಿ ಬಿಟ್ಟಿದೆ ಬಿದ್ದಾವೆ ಎಲ್ಲ ಕಡೆ ವೈರ್ಗಳ್ ಮ್ಯಾಲೆ ಹೀಗಾಗಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಕಟ್ ಆಗ್ಯಾವೆ ರೀ ಏನು ಮಾಡ್ಬೇಕು ತ್ರಾಸ ಆಗ್ತದೆ ಮಾಡೋರು ಹಾಂ ಎನ್ ಸಿ ಆಯ್ತು ಆಯಿತು ಕಳ್ಸ್ತೀವಿ ರೀ ಹಂಗಂತ ಏನಿಲ್ಲ ರಿಪೇರಿ ಆಗ್ಬೇಕಾದ್ರೆ ಭಾಳ ಬೇಕಾಗ್ತದೆ ರೀ ಎಲ್ಲ ಕಡೆ ಬ ಎಲ್ಲ ಜಾಗದಾಗೆ ಎಲ್ಲ ಹೋಗ್ಯಾವೆ ಹಿಂಗಾಗಿ ತ್ರಾಸ ಆಗ್ಲಿಕತ್ತದೆ ರೀ ನಮಗೂ ಒಟ್ಟು ಮಂದಿ ಓಡಾ ಕೆಲ್ಸದವ್ರು ಇದ್ದಾರೆ ಕೆಲ್ಸದವ್ರು ಅಲ್ಲಿ ಇಲ್ಲಿ ಸಿಗಬೇಕಲ್ಲ ಅವರು ಕಂಬ ಹತ್ಬೇಕು ಮಾಡಬೇಕು ಮಳೆಗಾಲದ ಸಮಸ್ಯೆ

ಆಯ್ತು ಆಯಿತು ಇವು ಕಳ್ಸಕ್ಕೆ ಅಂತ ರೀ ಆದರೂ ಸಹ ನಮ್ಮ ಕೆಲ್ಸದವ್ರು ಬರಬೇಕಾದ್ರೆ ಎಲ್ಲ ಕಡೆಯಿಂದ ನೋಡಿ ಚಕ್ ಮಾಡ್ಕೊತ ಬರ್ಬೇಕು ಅಲ್ರೀ ಈಗ ಇದು ಇವೆಲ್ಲ ಇದು ಹೋದ ವೈರ್ಗಳೆಲ್ಲ ಒಂದಕ್ಕೆ ಒಂದು ಜಾಯಿಂಟ್ ಆಗ್ಬಿಟ್ಟಾವೆ ಹೀಗಾಗಿ ಅದು ಸಮಸ್ಯೆ ಆಗಬಾರ್ದು ಎಲ್ಲ ಕಡೆ ವಯರ್ದು ಕರೆಂಟು ಪ್ರಾಬ್ಲಮ್ ಆಗಬಾರ್ದು ಅನ್ನೋದೇ ಒಂದು ಉದ್ದೇಶ ಇಟ್ಟುಕೊಂಡೇ ನಾವು ಮಾಡ್ಲಿಕತ್ತೀವಿ ರೀ ಸ್ವಲ್ಪ ಹೊತ್ತು ತಡ ಆಗ್ತದೆ ಪರ್ವಾಗಿಲ್ಲ ಆದರೂ ಸಹ ಕರೆಕ್ಟ್ ಆಗಿ ಬಂದರೆ ಛಲೋ ಅಲ್ರೀ ಆಮೇಲೆ ಎಲ್ಲಾದ್ರೂ ಷಾಕ್ ಹೊಡೀತು ಮಾಡಿತು ಅಂದ್ರೆ ನಿಮಗೇ ತ್ರಾಸ ಆಗ್ತದೆ ಎಲ್ಲರಿಗೂ ಅದು ಆಗ್ಬಾರ್ದು ನಾವು ನಿಧಾನ ಮಾಡಲತ್ತೀವಿ ಅದೇ ಅಂಥದೇ ಮಾಡ್ಬೇಕಾಗ್ತದೆ ರೀ ಯಾಕೆ ಅಂತಂದ್ರೆ ಒಂದು ಇಬ್ರು ಎಕ್ಸ್ಟ್ರಾ ಕಳ್ಸಿದ್ರೆ ನಿಮ್ಮ ಮನ್ಯಾಗೆ ಏನು ಪ್ರಾಬ್ಲಮ್ ಅದನೋ ಎಲ್ಲಿ ಏನು ಅದನೋ ಅಂತ ಚಕ್ ಮಾಡಿ ಆಮೇಲೆ ನಾವು ಕಳ್ಸಿ ಆಯ್ತು ಆಯಿತು ನಿಮ್ಮ ನಂಬರ್ ಇದೇ ಅದಲ್ಲ ರೀ ಆದಷ್ಟು ನೋಡ್ಕೊಳಿ ಯಾಕೆ ಅಂತಂದರೆ ನಮ್ಮವ್ರು ಬಂದ್ರು ಅಂತಂದ್ರೆ ಕಂಬ ಅದು ಏರ್ಬೇಕಾಗ್ತದೆ ಕೆಲಸ ಕೆಲಸ ಆಯ್ತು ಆಯಿತು ಕಳಿಸ್ತೀವಿ ನಿಮ್ಮ ನಂಬರ್ ಇದೇ ಅದಲ್ಲ ರೀ ಮೇಡಮ್ ಅವರೇ

ಆಯ್ತು ಆಯ್ತು ಆಯ್ತು ಸರ್ ಕಳ್ಸ್ತೀವಿ ಹ್ಞೂ ಆಯ್ತು